ಮನೆಯಲ್ಲಿ ದಿನ ಅಡುಗೆ ಮಾಡಿ ಮಾಡಿ ಏನಾದರೂ ಮುಂದೆ ಇದೇ ಇದನ್ನೇ ಮುಂದುವರ್ಸ್ಬೋದಲ್ಲ ಒಂದು ಓಟೆಲಿಟ್ಟು ಅನ್ಕ್ ಅಂದ್ಕೊಂಡಿದ್ವಿ ಅದನ್ನೇ ಹವ್ಯಾಸ ಮಾಡ್ಕೊಂಡಿದ್ದು ಹೊರ ಅಡುಗೆ ಮಾಡಿ ಚೆನ್ನಾಗಿ ಹೊರಗಡೆ ಓಟಲೊಂದು ಸಣ್ಣ ಸಣ್ಣ ಪುಟ್ಟ ಓಟಲನ್ನು ಇಟ್ಕೊಂಡು ಅದನ್ನೇ ತಯಾರಿಸ್ಬೇಕಂತ ಅಂದ್ಕೊಂಡಿದ್ದೆ ಅನ್ಕ ಅನ್ಕೊಬೆ ಮಾಡಬೇಕಂತ ಅನ್ ಅನ್ ಅಂದ್ಕೊಂಡಿದನ್ನೆ ಮನೆಯಲ್ಲೇನಾದರೂ ಹೇಳಿದ್ವಿ ಅಂದರೆ ಸಾಥ್ ಕೊಡ್ತಾರೆ ಇಲ್ಲ ಅಂತಂದೇಳಿಲ್ಲ ಮಾಡು ಸಹಾಯ ಮಾಡ್ತೀವಿ ನಾವು ಅಂತ ಅಂದರು ಮತ್ತು ನನ್ನ ಗಂಡನೂ ನಾನು ಎಲ್ಪ್ ಮಾಡ್ತೀನಿ ತೊಗೋ ಅಂತ ಅಂದ್ರು ನಾನೇನೋ ಮಾಡ್ತೀನಮ್ಮ ಹೊರಗಡೆ ಅಲ್ಲಿ ನೀನು ಏನು ಮಾಡ್ತಿ ಬೀದಿಯಲ್ಲಿ ನಿಂತ್ಕೊಂಡು ಹಂಗೂ ಅಂದರು ಮತ್ತೆ ಆದರೂ ನನ್ನ ಗಂಡನೂ ಒಂದು ಸಾಥ್ ಕೊಡಲಾ ಮತ್ತು ಮಾಡು ನಾನು ಅದೀನಿ ಅಂದು ಅಂತಂದೇಳಿದ್ರು ನೀನು ಪಲಾವು ಅದೆಲ್ಲ ಐಟಮ್ಸ್ ಮಾಡಿದರೆ ಹಂಗೆ ಮಾಡಿದರೆ ಹೆಂಗೆ ಆಗ್ಬೋದು ಅಂತ ಯೋಚನೆಯೂ ಮಾಡಿದೆ ಮಾಡಬೇಕಂತ ಅಂದ್ಕೊಂಡೆ ಮತ್ತೆ ಮನೆಯಲ್ಲಿ ಹಂಗಂದಾಗ ಸುಮ್ಮನೆ ಆಗಿಬಿಟ್ಟೆ ಇಲ್ಲೇ ಅಡುಗೆ ಮಾಡಿ ನಾವು ಎಲ್ಲಿ ಮನೆಯಲ್ಲಿ ರುಚಿ ರುಚಿ ಅಡುಗೆ ಮಾಡ್ತೀವಿ ಅದನ್ನೇ ಹೊರಗಡೆ ಮಾಡಿದರೆ ಹೆಂಗೆ ಅಂದ್ಕೊಂಡು ನಾನು ಹೊರಗಡೆ ಮಾಡಿದೆ ಮಾಡಬೇಕಂತ ಅಂದ್ಕೊಂಡೆ ಮನೆಯಲ್ಲಿ ಹೇಳಿದ್ರಿಂದ ಅತ್ತೆ ಮಾವ ಹಿಂಗಂದ್ರು ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ ಆವಾಗ ಒಂದಿನ ನನ್ನ ಗಂಡಂಗೆ ಹೇಳಿದ್ದನ್ನೆ ಮತ್ತು ಬೀದಿಗೆ ನಿಂತ್ಕೊಂಡು ನೀನು ಏನು ಮಾಡುತ್ತಿ ಬಿಡು ಅಂತ ಅಂದು ಬಿಟ್ಟರು ಅದಕ್ಕೆ ಸುಮ್ಮನಾದೆ ಆಮೇಲೆ ನನ್ನ ಗಂಡ ನಾನು ಎಲ್ಪ್ ಮಾಡ್ತೀನಿ ಬಾ ಅಂತ ಅಂದರು ನಾನು ಕಡೆಗೆ ಅವರೇ ತರಕಾರಿ ಹೆಚ್ಕೊಡೋದು ಅವೆಲ್ಲ ಮಾಡಿದರು ನಾನು ಕಡೆಗೆ ಅಡುಗೆಯನ್ನು ಮಾಡೋಕೆ ಸ್ಟಾರ್ಟ್ ಮಾಡಿದ್ದನ್ನ ನಾವು ದೊಡ್ಡದು ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಒಂದು ಸ್ವಲ್ಪ ಲೆವೆಲ್ಲಿಗೆ ಇರ್ಬೋದಲ್ಲ ಅಂದ್ಕೊಂಡೆ ಹಿಂಗೆ ಮಾಡ್ಕೊಳ್ತಾ ಹೋದ್ರೆ ನಾವು ಅದನ್ನು ಮುಂದ್ವರ್ಸ್ಕೊಂಡು ನಾವು ಅದರಾಗ ದುಡಿಬೋದಲ್ಲ ಹೊರಗಡೆ ದುಡಿಯೋಕಿಂತ ಅಂತ ಅಂದು ಯೋಚನೆ ಮಾಡಿದೆ ಅದನ್ನೇ ಮುಂದ್ವರ್ಸ್ಕೊಂಡು ಹೋಗ್ಬೇಕು ಅಂದ್ಕೊಂಡೆ ಮನೆಯಲ್ಲಿ ಹೇಳಿದ್ರು ಮಾಡು ಅದೀವಿ ನಾವು ಅಂತಂದೇಳಿದರು ಮಾಡಬೇಕಂತ ಅಂದ್ಕೊಂಡಿದ್ದೆ ಮತ್ತು ಮಾಡು ಮಾಡೋಕೆ ನನ್ನ ಕೈಯ್ಯಿಂದ ಸಾಧ್ಯ ಆಗುತ್ತಾ ಇಲ್ಲ ಅಂದ್ಕೊಂಡೆ ಆಮೇಲೆ ಕಡೆಗೆ ನಮ್ಮನೆಯೋರೆಲ್ಲ ಸಪೋರ್ಟ್ ಮಾಡಿದರು ಮಾಡು ಅಂತ ನನಗೆ ಹೇಳ್ತಾಯಿದ್ದಾರೆ ಮಾಡಿದ್ರಾ ಚೆನ್ನಾಗಿದ್ದೀಯಾ ಹೊರಗಡೆ ದುಡಿಯೋಕಿಂತ ಅದನ್ನೇ ಅದೇ ಒಂದು ಹವ್ಯಾಸವಾಗುತ್ತೆ ಮತ್ತು ಉದ್ಯೋಗವಾಗಿ ಮುಂದ್ವರೆಸ್ಕೊಂಡು ಹೋಗ್ಬೇಕನ್ನಿಸ್ತಿದೆ ಹೋಗ್ಬೇಕು ಅನ್ನೋ ಅನ್ನ ಅಂದ್ಕೊಂಡೆ ಮನೆಯವರ ಸಾಥ್ನೂ ಆಯಿತು ಸಾಥ್ ಕೊಟ್ಟರೂ ಮತ್ತು ಪಲಾವು ರುಚಿ ರುಚಿಯಾದ ಪಲಾವು ದೋಸೆ ಕಡುಬು ಇನ್ನೊಂದು ಸಾಂಬಾರು ಇಡ್ಲಿ ವಡೆ ಉಪ್ಪಿಟ್ಟು ಅಂತ ಎಲ್ಲ ಮಾಡ್ಬೇಕು ಮಾಡುತ್ತಾ ಬರಬೇಕಂತ ಅಂದು ಹವ್ಯಾಸ ಮಾಡಿಕೊಂಡು ಮಾಡ್ಬೇಕು ಉದ್ಯೋಗ ಏನಾದರೂ ಒಂದು ಅಂತಂದು ತಲೆಯಲ್ಲಿ ಯೋಚನೆ ಬಂತು ಮನೆಯಲ್ಲಿ ಮಾಡೋದು ಮಾಡೋದನ್ನೆ ಹೊರಗಡೆ ಮಾಡಿ ಹೊರಗಡೆ ಮಾಡಿದ್ದಾರೆ ದುಡ್ಡೂ ಬರುತ್ತೆ ಮತ್ತು ಮನೆಯವರು ಉದ್ಯೋಗವೂ ಆಗುತ್ತೆ ಅಂದ್ಕೊಂಡೆ ಅದನ್ನೇ ಒಂದು ಉದ್ಯೋಗ ಮಾಡಿಕೊಂಡ್ರೆ ಹೇಗೆ ಅಂತಂದು ಯೋಚನೆ ಮಾಡಿದೆ ಅದಕ್ಕೆ ಬಂಡವಾಳ ಹಾಕಿ ಅದನ್ನು ಇದು ಅದಕ್ಕೆಲ್ಲ ಬಂಡವಾಳ ಹಾಕಿ ರೇಷನ್ ಎಲ್ಲ ತರಬೇಕಾಗುತ್ತೆ ತಂದು ಮತ್ತೆ ಮಾಡಬೇಕಾಗುತ್ತೆ ಮತ್ತು ಅಡುಗೆ ಅಡುಗೆಗೆ ಸಾಮಾನು ಇವೆಲ್ಲ ಬೇಕಾಗುತ್ತೆ ತಂದು ಹೇಳಿದರು ಮನೆಯಲ್ಲಿ ಮತ್ತು ಇದಕ್ಕೆ ಹೊರಗಡೆ ಮಾಡೋದು ಬೇಷಲ್ಲ ಅಂತ ಅಂದ್ರು ನಮ್ಮತ್ತೆ ನಮ್ಮ ಮಾವ ಮತ್ತು ಹಿಂದುಗಡೆಗೆ ಅದೇನು ಮಾಡ್ತಿ ಬಿಡವ್ವ ಮನ್ಯಾಗ ಮಾಡ್ಕೊಂಡು ಇದ್ಬಿಡು ಅದ್ನೇನು ಹೊರಗಡೆ ಮಾಡ್ತಿ ಅದು ಕೈಲಾಗಲ್ಲ ನಾವು ಹೊಲ್ದಾಗೆ ಹೊಕ್ಕೇವಿ ನೀನು ಮನೆಗಿದ್ದು ಮಣೆಗಿದ್ದು ಮಡ್ಕೊಂಡು ಇದ್ಬಿಡು ಸಾಕು ಅದ್ನೇನು ಮಾಡ್ಕೊಳ್ತಿ ಅಂದರು ಮತ್ತು ಹಿಂದ್ಗಡೆಗೆ ಮಾ ಅಷ್ಟಕ್ಕೇ ಸುಮ್ಮನಾದೆ ಮತ್ತು ನಾನು ಮಾಡಬೇಕಲ್ಲ ಮಾಡಬೇಕಲ್ಲ ಅಂದ್ಕೊಂಡೆ ಅಡುಗೆ ನಾವು ಇಲ್ಲಿ ಮನೆಯಾಗ ತಯಾರ್ಸೋದ್ಕಿಂತ ಹೊರಗಡೆ ಮಾಡಿ ನಾವೆಲ್ಲರೂ ಬಡಿಸಿದರೆ ನಮಗೂ ಒಂದು ಉದ್ಯೋಗವೂ ಆಗುತ್ತೆ ಮತ್ತೆ ಮುಂದೇನು ನಮಗೆ ಎಲ್ಪಾಗುತ್ತೆ ಅದೇ ಒಂಥರ ಉದ್ಯೋಗವಾಗುತ್ತೆ ಅಂತ ಅಂದ್ಕೊಂಡ್ವಿ ನಮ್ಮನೆಯಾಗ ನಮ್ಮತ್ತೆ ನಮ್ಮ ಮಾವ ನನ್ನ ಗಂಡ ಮಾಡೋಣ ಬಿಡು ಅದಕ್ಕೆ ಅಂತ ಬಂಡ್ವಾಳ ಹಾಕಬೇಕಲ್ಲ ದುಡ್ಡು ಬೇಕು ಅಣ ಅಂತ ಅಂದರು ಹಿಂದುಗಡೆಗೆ ಎಲ್ಲದರೂ ಸಾಲ ಮಾಡಿ ತಗೊಂಡ್ಬಂದು ಬಂಡವಾಳ ಹಾಕಿ ಮಾಡೋಣ ಅಂತ ಅಂದರೂ ಮಾಡೋ ಅದರಾಗ ನಾನು ನಷ್ಟವೂ ಆಗ್ಬೋದು ಲಾಭವೂ ಆಗ್ಬೋದು ಮತ್ತು ನಾವು ಹೆಂಗೆಂಗೆ ಊಟ ಚಹಾ ಗಿ ಮಡಿಕ್ಕೊಂಡ್ರೆ ಖರ್ಚಾಗುತ್ತೆ ಅಂತ ನಾವು ಹೆಂಗೆ ಅಂದ್ಕೊಂಡಿದ್ದೀವಿ ಈಗಿನ ಜನ್ರೇಶನ್ ಒಳಗೆ ಯಾವ ಥರ ಅಂಗಡಿ ಇಟ್ಟರೆ ಯಾವ ಥರ ಮಾಡ್ತಾರೆ ಅನ್ನೋ ಅದರ ಅವ್ರ ಮ ಅವ್ರದ್ದು ಒಂದು ರೇಟ್ ಇದ್ದರೆ ನಮ್ದೊಂದು ರೇಟ್ ಇರಬಾರ್ದು ಇಕ್ ಇಕ್ವಾಲ್ವಾಗಿ ಇರಬೇಕು ಮತ್ತು ಆ ಓಟಲ್ ಮಾಡುವಾಗ ಚಹಾ ಮಾಡಬೇಕು ಮತ್ತು ಎಲ್ಲ ತರಹದ ಸಾಮಾನುಗಳು ತರಬೇಕು ಅಂತಂದು ಯೋಚನೆ ಮಾಡಿದ್ವಿ ಮನೆಯವರು ಸಾಥ್ ಕೊಡೋ ಕೊಡಿ ಕೊಡ್ತಾರೆ ಆದರೆ ತುಂಬ ಅವರು ಅತ್ತೆ ಮಾವ ಮನೆಯಾಗ ಮಾಡ್ಕೊಂಡು ಇದ್ಬಿಡವ್ವ ಅವೆಲ್ಲನೂ ಮನೆಯಾಗ ಮಾಡಿ ಮಾಡೋದೈತಿ ಅದ್ಯಾಕ ಮಾಡೋಕೆ ಅದಾಗಲ್ಲ ಬಿಡವ್ವ ಭಾಳ ಜನ ಇರಬೇಕು ಮಾಡೋಕೆ ಅಂದರು ಮನೆಯಾಗ ಅದಕ್ಕೆ ನನ್ನ ಕೈಯ್ಯಲ್ಲಾಗೋಲ್ಲ ಬಿಡು ಅಂತ ಸುಮ್ಮನಾಗ್ಬಿಟ್ಟೆ ಇದನ್ನು ಒಂದು ಉದ್ಯೋಗ ಮಾಡ್ಬೋದಲ್ಲ ಅಂತ ಹೇಳಿದೆ ಇದನ್ನ ಇದನ್ನು ನಾವು ಮನೆಯಾಗ ಹೊಲದಾಗ ಮನೆಯಾಗ ಮಾಡಿದರಾಯ್ತಲ್ಲವ್ವ ನಮ್ಮದೇ ಹೊಲದಾಗ ಕಳೆ ಅವು ಕಾಯ್ಸಿ ಅಂತ ಇರ್ತವಲ್ಲ ಮಾಡ್ಕೊಂಡು ಹೋಗೋಣಂತ ಬಿಡವ್ವ ಅಂದರು ಅದಕ್ಕೆ ಇದನ್ನೇ ಅಡುಗೆ ಮಾಡೋದು ಯೋಚನೆನ ಮಾಡದೇ ಬಿಟ್ಬಿಟ್ಟೆ ಮತ್ತು ಹಿಂದ್ಗಡೆಗೆ ನನ್ನ ಗಂಡಗ ಮತ್ತು ಒಂದ್ಸಲ ಹೇಳಿದೆ ಮಾಡೋಣ ತಡಿ ಅಂತಂದು ಯೋಚನೆ ಮಾಡಿದ್ದನ್ನ ಮಾಡೋಕೆ ಎಲ್ಲ ಥರ ಸಾಮಾನು ತಂದೆನ ಮಾಡಬೇಕಲ್ಲ ಅಂದ್ಕೊಂಡು ಮಾಡ್ಕೊಂಡ್ವಿ ಎಲ್ಲ ತರಹದ ಅಡುಗೆಯನ್ನು ಮಾಡಿದೆ ಏನು ಒಂದೊಂದು ಟೈಮ್ ಖರ್ಚಾಗಿತ್ತು ಒಂದೊಂದು ಟೈಮ್ ಖರ್ಚೇನು ಆಗುವುದಿಲ್ಲ ಹಂಗಾಗಿ ಲಾಭವೂ ನಷ್ಟವೂ ಇರುತ್ತಲ್ಲ ಇದರಾಗೊಂದು ಕುಗ್ಗಿ ಹೋದ್ವಿ ಆಮೇಲೆ ಕಡೆಗೆ ಇದನ್ನು ಮುಂದ್ವರೆಸ್ಕೊಂಡು ಹೋದ್ರೆ ಹೆಂಗೆ ಇದೇ ಒಂದು ಉದ್ಯೋಗವಾಗೈತಲ್ಲ ಇದರಿಂದ ನಾವು ಇನ್ನೊಂದು ಸ್ವಲ್ಪ ಹೆಚ್ಗೆ ಏನಾದ್ರು ಮಾಡಿದರೆಂದ್ರೆ ಹೆಚ್ಗೆ ಏನಾದ್ರೂ ಹೆಚ್ಚು ಹೆಚ್ಗೆ ಹಾಕಿ ಹೆಚ್ಚು ಚೆನ್ನಾಗಿ ಮಾಡಿ ಬೇಯಯಿಸಿದ್ದಿದ್ರ ಎಲ್ಲರೂ ಬಂದು ಇಲ್ಲೇ ಊಟ ಮಾಡಿ ಹೋಗ್ತಾರಲ್ಲ ಅಂದ್ಕೊಂಡು ಎಲ್ಲ ತರಹದ ಅಡುಗೆಯನ್ನು ಮಾಡ್ಬ ಎಲ್ಲ ಥರ ದಿನಸಿಗಳನ್ನು ತಂದು ಎಲ್ಲ ತರಹದ ಮಾಡಿದ್ವಿ ಎಲ್ಲ ಹಾಕಿ ಮಾಡಿದ್ವಿ ಎಲ್ಲ ಟೇಸ್ಟ್ ಥರ ಟೇಸ್ಟ್ ಬರುವಂತೆ ಮಾಡಿದ್ವಿ ಚಹಾ ಮಾಡಿದ್ವಿ ಚಹಾನು ಚಹಾ ಒಂದು ಖರ್ಚಾಗ್ತಿತ್ತು ಮತ್ತು ವಿಮಲ್ಲು ಸ್ಟಾರು ಮಧು ಅಂಥವೆಲ್ಲ ತೊಗೊಂಡ್ಬಂದ್ವಿ ತೊಗೊಂಡು ಬಂದು ಅವನ್ನು ಸತಿ ಹಾಕಿದ್ವಿ ಅಂಗಡಿ ಒಳಗೆ ಅಂಗಡಿ ಒಳಗೆ ಅವನ್ನು ಹಾಕಿ ಮಾಡಿದ್ವಿ ಅವು ಖರ್ಚಾಗ್ತಿದ್ದವು ಮತ್ತು ಹಲವಾರು ದಿನಸಾವರಿಗಳು ಸಹಿತ ಮಾಡ್ಕೊಳ್ತಾ ನಾನು ಬಂದ್ವಿ ಒಂದೊಂದ್ಸಲ ಎಗ್ ರೈಸ್ನೂ ಮಾಡ್ತಿದ್ವಿ ಒಂದೊಂದ್ಸಲ ಆಮ್ಲೆಟು ಥರನೂ ಸಹಿತ ನಾವು ಮಾಡ್ತಿದ್ದವು ಮತ್ತು ಹಂಗಂದು ಸ್ವಲ್ಪ ನಾನು ಉದ್ಯೋಗ ಹೆಚ್ಚಾಗುತ್ತಲ್ಲ ಅಂತಂದು ಯೋಚನೆನು ಮಾಡಿದೆವು ಮಾಡಬೇಕಂದು ಇಷ್ಟೆಲ್ಲ ತಲೆಯಲ್ಲಿ ಯೋಚನೆ ಬಂತು ಮನೆಯಲ್ಲಿ ಒಬ್ರ ಸಾಥ್ ಕೊಟ್ರು ಒಬ್ರು ಸಾಥ್ ಕೊಡ್ತಿದ್ದಿಲ್ಲ ಹಂಗಾಗಿ ಅದನ್ನು ತಲೆಯಿಂದಲೂ ತೆಗಿಬೇಕಾ ಬೇಡ ಅಂತಂದು ಯೋಚನೆ ಮಾಡಿದಿ ಹಿಂಗೆ ಮಾಡಿದ್ರೆ ಹೆಂಗೆ ಅಂತಂದು ಯೋಚನೆ ಮಾಡಿ ಸಾಲ ಸಂಗಡ ಮಾಡ್ಕೊಂಡು ತಗೊಂಡು ಬಂದು ಮಾಡೋಕೆ ಶುರು ಮಾಡಿದ್ವಿ ಮಾಡು ಮಾಡಬೇಕಂತ ಅಂದ್ಕೊಂಡಿದ್ವಿ ಇನ್ನೂ ಅದು ಮತ್ತು ನಮ್ಮ ನಮ್ಮ ನಮ್ಮ ಉದ್ಯೋಗ ಉದ್ಯೋಗ ಉದ್ಯೋಗವಾಗುತ್ತೆ ಅಂದರೆ ಇದನ್ನೇ ಮುಂದ್ವರ್ಸ್ಕೊಂಡು ಹೋಗ್ಬೇಕಲ್ಲ ಅಂತಂದು ಯೋಚನೆ ಮಾಡಿದ್ವಿ ನಮ್ಮ ಅಡುಗೆ ಇನ್ನೊಬ್ಬರಿಗಿಷ್ಟ ಆಗುತ್ತೆ ಅಂದರೆ ಅದನ್ನೇ ಹೊರಗಡೆ ಮಾಡಿ ಎಲ್ಲರೂ ಟೇಸ್ಟ್ ನೋಡಿದ್ರೆ ಅಲ್ಲೇ ನಮ್ಮ ಅಂಗಡಿ ಒಳಗೆ ಬನ್ನಿ ಊಟ ಮಾಡ್ತೀರಲ್ಲ ಅಂದಾಗ ನಮ್ಮದು ಒಂದು ಉದ್ಯೋಗವಾಗುತ್ತಲ್ಲ ಅಂದ್ಕೊಂಡು ಮಾಡೋಕೆ ಟ್ರೈ ಮಾಡಿದ್ವಿ ಮತ್ತು ಇನ್ನೂ ಹಲವಾರು ಐಟಮ್ಸ್ಗಳನ್ನು ಹಲವಾರು ತಿಂಡಿ ತಿನಿಸುಗಳನ್ನು ಮಾಡೋಕೆ ಮಾಡಿ ಒಳ್ಳೆ ರುಚಿ ರುಚಿಯಾಗೆ ಮಾಡಿದ್ದೆ ಪೊಂಗಲ್ ವಡೆ ಉಪ್ಪಿಟ್ಟು ಕೇಸರಿ ಬಾತು ಈ ಥರ ಎಲ್ಲ ಮಾಡ್ಕೊಳ್ತಾ ಬರಬೇಕಂತ ಅಂದ್ಕೊಂಡಿದ್ವಿ ಮತ್ತು ಬಂಡವಾಳನು ಹೆಚ್ಚಾಗುತ್ತಲ್ಲ ಅಂದ್ಕೊಂಡು ಸುಮ್ಮನಾದ್ವಿ ಮತ್ತು ಮಾಡಬೇಕಲ್ಲ ಅಂತ ಅಂದು ಸಾಲ ಮಾಡಿ ತಗೊಂಡ್ಬಂದು ಮನ್ಯಾಗ ಮಾಡಿ ಮಾಡಿ ಮಾಡಿದ್ವಿ ಮತ್ತು ಅದರ ಖರ್ಚು ಹೆಚ್ಚಾಗ್ತಾ ಹೊರ್ತು ಲಾಭ ಕಡಿಮೆಯಾಗ್ತಿತ್ತು ಒಂದಲ್ಲ ಒಂದಿನ ಆಗುತ್ತಲ್ಲ ಅಂತ ಅಂದು ನಮ್ಮದು ಖರ್ಚಾಗ್ಲಿಕ್ಕೇನೆ ಒಂದು ನಾವು ಕೈ ಹಾಕಿ ಕೈಯ್ಯಿಂದಾಕಿ ಮಾಡ್ತಿದ್ವಿ ಮತ್ತು ಹಲವಾರು ರೀತಿಯಲ್ಲಿ ದಿನಸಾವರಿಗಳನ್ನು ಮಾಡಿ ಮಾಡ್ತಾ ಬರ್ತಿದ್ದವು ಎಲ್ಲ ಜನರು ನಮ್ಮ ಓಟಲ್ನಾಗ ಬಂದು ಊಟ ಮಾಡ್ತಿದ್ದರು ಮತ್ತು ಹಿಂದುಗಡೆಗೆ ನಮ್ಮದೇ ಓಟಲ್ ಒಳಗೆ ಒಂದು ಒಂದೈದು ರೂಪಾಯಿ ಹೆಚ್ಚಿಗೆ ಮಾಡಿದ್ವು ಆಮೇಲೆ ಕಡೆಗೆ ಅಂಗ್ಡಿಯೂ ಒಂದು ಸ್ವಲ್ಪ ಲಾಭವೂ ಆಯಿತು ಲಾಭ ಆಗ್ತದಂತ ಲಾಭಕ್ಕಿಂತ ಬರ್ತೈತೆ ಅಂದು ಮಾಡಿದ್ವು ಲಾಸ್ಟಿಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಬಂದ್ವಿ ಈಗ ಹಂಗೆ ಪರವಾಗಿಲ್ಲ ಸ್ವಲ್ಪ ಒಂದು ಲೆವೆಲ್ ಇದೆ ಮತ್ತೆ ಹೆಂಗೂ ಲಾಭ ಅದಲ್ಲ ಅಂತ ಅಂದು ಆಗ ನಮ್ಮತ್ತೆ ನಮ್ಮ ಮಾವ ಹೆಲ್ಪ್ ಮಾಡಿದರು ಹಿಂಗೆ ಇದ್ರೆ ನಾವು ಕೈಯ್ಯಾಕ್ತಿದ್ವಲ್ಲ ನಾವಲ್ಲ ಮನ್ಯಾಗ ಮಾಡಿದ್ರಾತು ಬಿಡು ಮನ್ಯಾಗ ಮಾಡ್ಕೊಂಡು ಇದು ಬಿಡವ್ವ ಅಂತಂದಿದ್ವಿ ನೋಡವ್ವ ಅಂತ ಅಂದರು ಹಿಂದುಗಡೆಗೆ ನನ್ನ ಗಂಡ ನನಗೆ ಸಾಥ್ ಕೊಟ್ಟಿದ್ಮೇಲೆ ಸಾಥ್ ಕೊಟ್ಟದ್ದಕ್ಕೆ ನಾನು ಇಷ್ಟೆಲ್ಲ ಮುಂದ್ವರೆಯೋಕೆ ಸಾಧ್ಯ ಆಯ್ತು ನನ್ನ ಗಂಡ ತರಕಾರಿ ಹೆಚ್ಕೊಡೋದು ತರಕಾರಿ ತೊಳ್ದು ಕೊಡೋದು ಒಗ್ಗರ್ಣೆಗೆ ಹಾಕಿ ಕೊಡೋದು ಎಲ್ಲ ಮಾಡ್ತಿದ್ದರು ನನ್ನ ಗಂಡನು ಎಲ್ಪ್ ಆಗ್ತಿದ್ದ ಮನೆಯವರೂ ಮುಂದಕ್ಕೆ ಎಲ್ಪ್ ಆದರೂ ಎಲ್ಪ್ ಆಗ್ತೀನಿ ಅಂತ ಬಂದರೂ ಆಮೇಲೆ ಮಾಡೋಕ್ಕೆ ಅಂತ ಬಂದರು ಈಗ ಉದ್ಯೋಗವಾಗಿ ಅದನ್ನು ತೆಗೆದುಕೊಂಡ್ವಿ ಉದ್ಯೋಗವಾಗಿ ಮಾಡಿ ಮಾಡಿದೆ ಒಂದು ಕಡೆಗೆ ಮನೆಯವರ ಒಂದು ಸಾಥನ್ನು ಕೊಟ್ಟರು ಮಾಡಬೇಕು ಅಂತ ಇನ್ನೂ ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ಇನ್ನೂ ನೋಡಬೇಕು